ಇತ್ತೀಚಿಗೆ ನಾನು ಕ್ರೀಡೆಗಳನ್ನು ನೋಡಿರುವಂಥ ಪ್ರಕಾರ ಕ್ರೀಡೆಗಳ ಸಂಗ ಸಂಗತಿಗಳ ಬಗ್ಗೆ ನಾನು ವಿಚಾರಣೆ ಮಾಡೋದಾದರೆ ಏಷ್ಯಾ ಕಪ್ ಪ್ರಸ್ತುತ ನಡೆಯುತ್ತಿರುವಂಥದ್ದು ನಾನು ಅತಿ ಹೆಚ್ಚಾಗಿ ಕ್ರಿಕೆಟನ್ನು ವೀಕ್ಷಣೆ ಮಾಡುತ್ತೇನೆ ಕ್ರಿಕೆಟನ್ನು ನೋಡುತ್ತಿದ್ದರೆ ಈಗ ಏಷ್ಯಾ ಕಪ್ಪು ನಾನು ನೋಡಿರುವಂತೆ ಪಾಕಿಸ್ತಾನ ಮತ್ತು ಇಂಗ್ ಶ್ರೀಲಂಕಾ ದೇಶಗಳು ಪ್ರಸ್ತುತ ಇಡೀ ಏಷ್ಯಾ ಕಪ್ಪಿನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ತಮ್ಮದೇ ನೆಲಗಳಲ್ಲಿ ಆಡಿಸ್ತಿರುವುದನ್ನು ನಾನು ನಾವು ಕಾಣುತ್ತೇವೆ ಈಗ ಇದೇ ಭಾನುವಾರ ಇದೇ ಭಾನುವಾರ ಭಾರತ ಮತ್ತು ಶ್ರೀಲಂಕಾ ತಂಡಗಳು ಫೈನಲಲ್ಲಿ ಪೈಪೋಟಿ ಮಾಡಲಿವೆ ಈ ಹಿಂದೆ ನಾವು ಏಷ್ಯಾ ಕಪ್ಪಿನಲ್ಲಿ ಲೀಗ್ ಹಂತದಲ್ಲಿ ನಾವು ಸೂಪರ್ ಫೋರ್ ಮತ್ತು ಸೂಪರ್ ಸಿಕ್ಸನ್ನು ನಾವು ಕಂಡಿದ್ದೇವೆ ಎ ಗ್ರೂಪ್ ಮತ್ತು ಬಿ ಗ್ರೂಪ್ಗಳಲ್ಲಿ ನಾವು ಕಂಡಿರುವಂಥದ್ದು ಅದೇ ರೀತಿ ನಿರಂಜನ್ ಚೋಪ್ರಾ ಭಾರತಕ್ಕೆ ಮೊಟ್ಟಮೊದಲ ಬಾರಿಗೆ ಗೋಲ್ಡ್ ಮೆಡಲನ್ನು ತಂದುಕೊಟ್ಟಂಥ ಒಬ್ಬ ವ್ಯಕ್ತಿ ಜಾವಲಿನ್ ಎಸೆದು ಎಂಬತ್ತ ಎಂಟು ಸಮ್ತಿಂಗ್ ಮೀಟ್ರನ್ನು ಎಸೆದು ಜಾವಲಿನ್ ಮುಖಾಂತರ ಅಂತ ಇಡೀ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದುಕೊಟ್ಟ ಒಬ್ಬ ಮೊಟ್ಟಮೊದಲ ವ್ಯಕ್ತಿ ಅಂತನೂ ನಾನು ಭಾವಿಸ್ತೇನೆ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೇನೆ